ನೋಡ್ರಿ ನಮ್ಮ ಫಸ್ಟ್ ಪ್ರಾಡಕ್ಟ್ ಯಾವುದು ಅಂತಂದರೆ ಯಾವ್ದಪ್ಪಾ ಅಂದ್ರೆ ಮೊಬೈಲ ನಾ ಫಸ್ಟ್ ಟೈಮ್ ಒಂದು ಮೊಬೈಲ್ ತೊಗೊಂಡಿದ್ದೆ ಅದು ಯಾವ್ದೆಂದರೆ ಅದು ಯಾವ್ದೆಂದರೆ ಸ್ಯಾಮ್ಸಂಗ್ ಮೊಬೈಲ ಫಸ್ಟ್ ಅಡಿಷನ್ ಬಂದಿತ್ತು ಅದು ಸ್ಕ್ರೀನ ಟಚ್ ಸ್ಕ್ರೀನ್ ಇದ್ದಿಲ್ಲ ಕೀ ಪ್ಯಾಡ್ ಇದ್ದಿತ್ತು ಸೊ ಅದು ಭಾಳ ಇಷ್ಟ ಆಗ್ಯತ್ ನನಗೆ ಯಾಕಂತಂದರೆ ಅದು ತಾಳಿಕೆ ಬಾಳಿಕೆ ಅದರ ಪ್ರತಿಯೊಂದು ಭಾಳ ಇಷ್ಟ ಆಗಿತ್ತು ಹೀಗಾಗಿ ಅದು ಚಾರ್ಜ ಮಾಡಿದ್ರೂನೂ ಭಾಳ ಅದು ಸ ಬರ್ತಿತ್ತದು ನನಗೆ ಒಂದೊಂದ್ಸರಿ ಏನು ಎರಡೆರಡು ದಿವಸನೂ ಬರ್ತಿತ್ತು ಯಾಕಂದ್ರೆ ನಾವೆಲ್ಲ ಹಾಸ್ಟೆಲ್ನಾಗ ಇರ್ತಿದ್ದೆವು ನಮ್ಗೆ ಮೊಬೈಲ್ ಅಂದ್ರೆ ಕಂಪಲ್ಸರಿ ಇತ್ತು ಅದ್ರ ಕಡೆ ನಮಗೆ ಏನನ್ನಿಸ್ತದ ಅಂತಂದರೆ ಇದು ಮೊಬೈಲ ಎಲ್ಲಕ್ಕಿಂತ ಚಲೋ ಇತ್ತು ಆಮೇಕಂದ್ರೆ ಕಲರ್ ಚಲೋ ಇತ್ತು ನಮಗೆ ಎಂಥ ಕಲರ್ ಬೇಕಾಗಿತ್ತು ಅಂಥದ್ದೇ ಕಲರ್ ಸಿಕ್ತು ಅದ್ರಾಗ ಸ್ವಲ್ಪನೇ ಗೇಮ್ ಇದ್ದವು ಬಟ್ ಒಂಥರ ಚಲೋ ಗೇಮ್ ಇತ್ತು ಆಗಿನ ಕಾಲ್ದಾಗ ಬೇರೆ ಮೊಬೈಲ್ನಾಗ ಅಂತವ್ಯಾವುದು ಗೇಮ್ಗಳಿದ್ದಿಲ್ಲ ಬಟ್ ಅದ್ರಾಗ ಚಲೋ ಗೇಮ್ಗಳಿದ್ದವು ಆಮೇಲೆ ಏನಂತಂದರೆ ಸೌಂಡು ಚಲೋ ಕೇಳ್ಸಿ ಬರ್ತಿತ್ತು ಹಿಂಗೆ ಒಬ್ಬರಿಗೊಬ್ರು ಮಾತಾಡತ್ತಿನಾಗ ಹಂಗೆ ಹಾಳಾಗೋದಾಗ್ಲಿ ಹಾಗೆಲ್ಲ ಏನಾಗ್ತಿದ್ದಿಲ್ಲ ಆಮೇಲೆ ಲೌಡ್ ಸ್ಪೀಕರ್ ಇಟ್ಟಾಗು ಭಾರಿ ಚಲೋ ಅಂದ್ರೆ ಒಂಥರ ಸ್ಪೀಕರ್ನಾಗೆ ಕೇಳಾತಿನಂಗೆ ಹಂಗೆ ಅನ್ನಿಸ್ತಿತ್ತು ಆಮ್ಯಾಗ್ ಇದ್ರ ಅದ್ರದ್ದು ಇದಿರ್ತದ ನೋಡ್ರಿ ಚಾರ್ಜ್ ಮಾಡೋದು ಪಿನ್ನ ಅದನ್ನೂ ಭಾರಿ ಕ್ವಾಲಿಟಿ ಇತ್ತು ಏಕೆಂದರೆ ಎಷ್ಟೋ ಚಾರ್ಜರ್ಗಳು ಹಚ್ಚಿ ತಕ್ಷಣ ಅವು ಹಾಳಾಯ್ತು ಬಟ್ ಇದೊಂಥರ ಚಲೋ ಇತ್ತು ಆಮ್ಯಾಗ್ ಇದರ ಆ ಮೊಬೈಲ್ನಾಗ ಹಿಂಗೆ ಸೌಂಡ್ ಕೇಳೋದು ಭೀ ಆಪ್ಷನ್ ಇತ್ತು ಆಗಿನ ಕಾಲಕ್ಕಿತ್ತು ಅದ್ರಾಗ ಸೊ ಅದ್ರಗೆ ಎಮ್ ಪಿ ಥ್ರೀ ಸಾಂಗ್ಗಳು ಕೇಳ್ತಿದ್ದೆವು ಅದ್ರಾಗ ಮೆಮೊರಿ ಸ್ವಲ್ಪ ಕಡಿಮೆ ಇತ್ತು ಏಕೆಂದ್ರೆ ಆಗೆಲ್ಲ ಮೆಮೊರಿ ಕಡಿಮೆನೇ ಇರ್ತಿತ್ತು ಈಗ ಏನಾಗ್ಯಾವಂದ್ರ ಮೆಮೊರಿ ಎಲ್ಲ ಚಲೋ ಬಂದಾವ ಬಟ್ ಆಗಿಂದು ಟೈಮ್ನಾಗ ನೋಡ್ಬೇಕಂದರೆ ಅದು ತೋಲ್ ಭಾರಿ ಇತ್ತು ಸೊ ಆವಾಗೇಷ್ಟು ಬೇಕು ನಮಗೆ ಅಷ್ಟು ಸಾಂಗ್ಗಳು ಹಾಕೋತಿದ್ದೆವು ಆಮ್ಯಾಗ ಅಲ್ಪ ಸ್ವಲ್ಪ ಏನಂತಾರೆ ಫೋಟೋಗಳು ಭೀ ಇದ್ದವು ಸೊ ಆ ಫೋಟೋಗಳೆಲ್ಲ ಅಷ್ಟೊಂದು ಕ್ವಾಲಿಟಿ ಇದ್ದಿಲ್ಲ ಬಟ್ ಓಕೆ ಚಲೋ ಇತ್ತು ಸ್ಕ್ರೀನ ಜಲ್ದಿ ಹಾಳಾಗ್ತಿದ್ದಿಲ್ಲ ಅದು ಮತ್ತು ನಾ ಬೇರೆಯೋರಿಗೆ ಮಾರ್ದದು ಸೆಕೆಂಡ್ ಹ್ಯಾಂಡ ಮತ್ತು ಅದು ಅರ್ಧ ರೇಟಿಗೆ ಮಾರದೇ ಏಕೆಂದರೆ ಭಾಳ ಭಾಳ ಯೂಸ್ ಮಾಡೀನು ಆಮೇಲದು ಒಳ್ಳೆಯ ರೇಟು ಸಿಗ್ತು ಹಿಂಗಾಗಿ ನನಗದು ಪ್ರಾಡಕ್ಟು ಭಾಳ ಚಲೋ ಅನ್ನಿಸ್ತು ಓಕೆ ಸೊ ಈಗೇನು ಮಾಡಬೇಕು ಅಂತಂದರೆ ಆ ಅದ್ರದ್ದು ಬಗ್ಗೆ ಈಗ ರಿವಿವ್ ಎಲ್ಲೂ ಕೇಳಿಲ್ಲ ಬಟ್ ನೀವು ಕೇಳಾತಿರಿ ಏನೋ ಚಲೋ ಅನ್ನಿಸ್ತದೆ ಓಕೆ ನಾ ಹೇಳಬಹುದು ಸೋನಿ ಸ್ವಾರಿ ಸ್ಯಾಮ್ಸಂಗ್ ಅದು ಮೊಬೈಲ ಎಲ್ಲದಕ್ಕಿನ್ನ ಬೆಸ್ಟಿತ್ತು ಅಂತ ಸೊ ಈಗ ಅದ್ರದ್ದು ಹಿಂಗೆ ನಂಬರ್ಸ್ ಎಲ್ಲ ಇರ್ತಾವ ನೋಡ್ರಿ ಒನ್ ಟೂ ಥ್ರೀ ಫೋರ್ ಫೈವ್ ಅದ್ರಾಗೆ ಎ ಬಿ ಸಿ ಡಿನು ಇತ್ತು ಆಮ್ಯಾಗ ಇದರ ಇನ್ನೊಂದು ಬೇರೆ ಲ್ಯಾಂಗ್ವೇಜು ಇತ್ತು ಸೊ ಹೀಗಾಗಿ ಅವೆಲ್ಲ ಏನಂತಾರೆ ಒಳ್ಳೆಯ ಪ್ರಕಾರವಾಗಿ ಎಲ್ಲ ಜೋಡಿಸಿ ಕರೆಕ್ಟಾಗಿತ್ತು ಆಮ್ಯಾಗೆ ಹಿಂಗೆ ಲೌಡ್ ಸ್ಪೀಕರ ಮತ್ತೆ ಇದಿತ್ತಂದ್ರೆ ಒಂಥರ ಮನೆ ತುಂಬ ಕ್ಲಿಯರಾಗಿ ಕೇಳಬೇಕಿತ್ತು ಒಂದು ಸರಿ ಏನಾಗ್ಯತಂದರ ನಮ್ಮ ಫ್ರೆಂಡ್ ಅದು ಮೊಬೈಲ್ ತೆಗೆದು ಸೀದಾ ಹೊಡ್ದು ಬಿಟ್ಟಪ್ಪಾ ಗಾಡಿಗೆ ಬಟ್ ಅಂದ್ರೂನು ಅದಕ್ಕೆ ಏನಾಗಿಲ್ಲ ಸೊ ಆವಾಗ ಅನ್ನಿಸ್ತು ಏ ಇದು ಎಲ್ಲದಕ್ಕಿಂತ ಭಾರಿ ಪ್ರಾಡಕ್ಟ್ ಅದ ಅಂಥೇಳಿ ಅನ್ನಿಸ್ತು ಹೀಗಾಗಿ ಅದ್ರ ಬಗ್ಗೆ ಏನು ಹೇಳ್ಬೇಕಂದ್ರೂ ಎಲ್ಲದ್ಕಿಂತ ಬೆಸ್ಟು ಪ್ರಾಡಕ್ಟ್ ಅದ ಈವಾಗರಂತು ಸ್ಯಾಮ್ಸಂಗ್ ಮೊಬೈಲ್ಗಳು ಎಲ್ಲದಕಿಂತ ಭಾರಿ ಭಾರಿ ಹೊಂಟವ ಏನು ಅದ್ರಾಗ ಏನು ಫಾಲ್ಟಿಲ್ಲ ಏನಿಲ್ಲ ಸೊ ಹೀಗಾಗಿ ಅದ್ರಾಗೇನು ಪ್ರಾಬ್ಲಮ್ ಇಲ್ಲ ಓಕೆ ಸೊ ಓವರ್ ಆಲ್ ಆಗಿ ಅದು ಚಲೋ ಐತ್ರಿ ಆ ಪ್ರಾಡಕ್ಟು ಓಕೆ